ಹಲೋ ಹಾಂ ಪವಿತ್ರಾ ಹಾಂ ಹೇಳಿ

ಏನಾಗಿತ್ತು ಹಾಂ

ಹಾಂ ಎಷ್ಟು ಕಮ್ಮಿಯಾಗಿಲ್ವಾ ಎಷ್ಟು ದಿನದ ದಿನ ಮುಂಚೆ ಬಂದಿದ್ದಿರಿ ನಮ್ಮ ಹಾಸ್ಪೆಟಲ್ಗೆ ಒನ್ ವೀಕ್ ಬ್ಯಾಕ್ ಬಂದಿದ್ರಾ ಇನ್ನೂ ಬೇರೆ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ತಗೊಂಡಿದ್ರಾ

ಹೌದಾ ಅಂದರೆ ಫೀವರ್ ಫೀವರ್ ಕಮ್ಮಿ ಆಗಿದೆಯಾ ಕೋಲ್ಡು ವೈರಸ್ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಂ ಅದಕ್ಕೋಸ್ಕರ ಒಂದು ಕಾಫ್ ಏನಾದರೂ ಇದೆಯಾ ಕಾಫ್ ಜಾಸ್ತಿ ಆಗಿದೆಯಾ

ಹಾಂ ಏನು ಕೋಲ್ಡು ಕಾಫ್ ಕಮ್ಮಿ ಆಗಿಲ್ಲ ನಿಮಗೆ

ಹಾಂ ತಿರುಗಾ ಇನ್ನೊಂದು ಸರಿ ಬರ್ರಿ ನಾಳೆ ಒಂದು ಸರಿ ಅಪಾಯಿಂಟ್ಮೆಂಟ್ ತಗೊಂಡು ಬರ್ರೀ ನಾಳೆ ಹೇಳ್ತೀನಿ ನಿಮಗೆ

ಮತ್ತೆ ಇನ್ನೇನಾದರೂ ಇನ್ ಇನ್ನೇನಾದರೂ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗಿದೆಯಾ ನಿಮಗೆ ಹಾಂ ಆ ಥರ ಏನಾದರೂ ಬೇರೆ ಬೇರೆ ಏನಾದರೂ ಸಿಮ್ಟಮ್ಸ್ ಇದೆಯಾ ಹಾಂ ಅದೇ ಪ್ಯಾರಾಸೆಟಮಲ್ ಇನ್ನೊಂದು ಸರಿ ತಗೊಳ್ರಿ ತಗೊಂಡು ನೋಡಿರಿ ತೀರಾ ಬೆಳಗ್ಗೆ ಬೆಳಗ್ಗೆಗೂ ಕೂಡ ಕಮ್ಮಿ ಆಗಿಲ್ಲಂದರೆ ಬನ್ನಿ ಹಾಸ್ಪಿಟಲ್ಗೆ ನಾನು ಚೆಕ್ ಮಾಡ್ತೀನಿ ಹಾಂ ಮತ್ತೆ ಏನು ಹಾಂ ಹಾಂ ಬರ್ಬೇಕಾದ್ರೆ ನನಗೆ ಒಂದು ಸರಿ ಇನ್ಫಾರ್ಮ್ ಮಾಡಿ ಇನ್ಫಾರ್ಮ್ ಮಾಡಿಕೊಂಡು ಬನ್ನಿ ಮತ್ತೆ ಊಟ ಊಟ ಊಟ ಆಯಿತಾ ಹಾಂ ಮತ್ತೆ ಏನ್ಮಾಡ್ತಿದ್ರಿ ತೀರಾ ಜಾಸ್ತಿ ಸ್ಟ್ರೆಸ್ ಅವನ್ನೆಲ್ಲ ತಗೋಬೇಡಿ ಯಾಕೆಂದರೆ ಅದು ಜಾಸ್ತಿ ಇದಾಗಿಬಿಡುತ್ತೆ ಹಾಂ ಹಾಂ ಹಾಂ ಫೀವರ್ ಕಮ್ಮಿ ಆಗಿದೆ ಮತ್ತೆ ಕೋಲ್ಡ್ ಕಾಫ್ ಏನಾಗುತ್ತೆ ಅಂದರೆ ಅದು ವೈರಸಿಂದ ಬರೋದಲ್ವ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಬೇಗ ಹೋಗಲ್ಲ ಸರಿನಾ ಅಟ್ ಲೀಸ್ಟ್ ಒಂದು ವೀಕ್ ಆದರೂ ಬೇಕೇ ಬೇಕು ಕೋಲ್ಡ್ ಕಮ್ಮಿ ಆಗಕ್ಕೆ ಇನ್ನು ಫೀವರ್ ಕಮ್ಮಿ ಆಗಿದೆ ಅಲ್ವಾ ಹಾಂ ಫೀವರ್ ಕಮ್ಮಿ ಆಗಿದೆ ಅಂದರೆ ನೋ ಪ್ರಾಬ್ಲಮ್ ಏನೋ ಅಷ್ಟೊಂದೇನೂ ಭಯ ಪಡುವಂಥ ಅವಶ್ಯಕತೆ ಏನು ಇಲ್ಲ ತೀರಾ ಏನಾದರೂ ಇವತ್ತಿನ ಇವತ್ತು ನೈಟ್ ನೋಡಿ ತೀರಾ ಜಾಸ್ತಿ ಆದರೆ ನಾಳೆ ಬೆಳಗ್ಗೆ ನನಗೆ ಒಂದು ಸರಿ ಕಾಲ್ ಮಾಡಿ ಕಾಲ್ ಮಾಡಿ ಬರುವಂತ್ರಿ ಹಾಂ ಓಕೆ ಓಕೆ ಹಾಂ ಓಕೆ ಆಂ ಆಂ ಸರಿ ಹ್ಞೂ ಬೈ